ಭಾರತದ ಆರ್ಥಿಕತೆ ಇತ್ತೀಚಿನ ವರ್ಷದಲ್ಲಿ ಹೇಗೆ ಬೆಳೆದಿದೆ ಅಂತ ಬಂದಾಗ ಮೇಯ್ನ್ ಆಗಿ ನಾನು ಅಗೆನೆಸ್ಟ್ ಆಗಿರೋದು ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿತ್ತು ಇದು ಯಾವಾಗ ಕಾಂಗ್ರೆಸ್ ಸರ್ಕಾರ ತಂದರೋ ಅಲ್ಲೇ ಗೋವಿಂದ ಯಾಕೆಂದ್ರೆ ಇವರು ಎಲ್ಲ ಫ್ರೀ ಫ್ರೀ ಫ್ರೀ ಅಂತ ಕೊಡ್ಕೊಂಡು ನಾಳೆ ದಿನ ನಮಗೆ ಏನೂ ಇರೋಲ್ಲ ಕೈಯ್ಯಲ್ಲಿ ಎಲ್ಲ ಪ್ರತಿಯೊಂದು ಫ್ರೀ ಕೊಡ್ತಿದ್ದಾರೆ ಬಸ್ ಫ್ರೀ ಕೊಟ್ಟರು ಅನ್ನಭಾಗ್ಯ ಅಂತೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಇದಕ್ಕೆಲ್ಲ ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ದುಡ್ಡು ಇರೋ ದುಡ್ಡನ್ನೇ ಇವ್ರನ್ನ ತೆಗ್ದು ತೆಗೆದ್ಬಿಟ್ಟು ಅವರು ಮಾ ಇದು ಅವ್ರಿಗೇನು ಹಂಚಿಗೆ ಮಾಡ್ತಿದ್ದಾರೆ ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಕಂಪ್ಲೀಟು ಇಷ್ಟು ದಿನ ನಮ್ಮ ಬಿ ಜೆ ಪಿ ಸರ್ಕಾರದವ್ರು ಏನೂ ಉಳ್ಸ್ಕೊಂಡ್ಬಂದ್ರು ಅದನ್ನು ಕಮ್ ಸಂಪೂರ್ಣವಾಗಿ ಕೆಳಮುಖ ಮಾಡ್ತಾ ಆಗುತ್ತೆ ಡೆಫ್ನೆಟ್ಲಿ ಆಗಿಯೇ ಆಗುತ್ತೆ ಅಭಿವೃದ್ಧಿ ಅಂತ ಬಂದಾಗ ನಮ್ಮ ಭಾರತ ನಮ್ಮ ಬ ಕರ್ನಾಟಕ ಸಹ ಭಾರತ ಇದರಲ್ಲಿ ಅಭಿವೃದ್ಧಿ ಅಂತ ಬಂದಾಗ ಮೋದಿ ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಮೋದಿ ಮೋದಿಯಿಂದಲೇ ಇವತ್ತಿನ ದಿನಕ್ಕೆ ನಮ್ಮ ಭಾರತ ಒಂದು ಹೊರದೇಶಗಳ ಹೊರದೇಶಗಳು ಐಡೆಂಟಿಫೈ ಮಾಡೋ ಲೆವೆಲ್ಗೆ ನಮ್ಮ ಭಾರತವನ್ನು ತಂದಿಟ್ಟಿದ್ದಾರೆ ಇದು ಎಲ್ಲ ಕ್ರೆಡಿಟು ಮೋದಿಗೆ ಹೋಗಬೇಕು ಯಾಕೆಂದ್ರೆ ಇದರಲ್ಲಿ ಮೋದಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರದ್ದೇ ಆದ ಚಾಕುಚಕ್ಯತೆಯನ್ನು ತೋರಿಸಿದ್ದಾರೆ ಶುದ್ಧೀಕರಣದಲ್ಲಿ ಗಂಗೆ ಗಂಗೆ ಕಾಶಿಯನ್ನ ಶುದ್ಧೀಕರಿಸಿದರು ಆಮೇಲೆ ಎಜುಕೇಶನ್ ವಿಷಯದಲ್ಲಿ ಆಮೇಲೆ ಕಪ್ಪು ಹಣವನ್ನು ಸಂಪೂರ್ಣವಾಗಿ ಇದು ಮಾಡಬೇಕು ಅಂತ ಅಂದ್ಕೊಂಡು ನೋಟ್ ಬ್ಯಾನ್ ಮಾಡಿದರು ಹೀಗೆ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಉತ್ತುಂಗದ ಸ್ಥಳಕ್ಕೆ ಸ್ಥಾನಕ್ಕೆ ಮುಗು ಒಯ್ದು ಮುಟ್ಟಿಸಿದ್ದಾರೆ ನಮ್ಮ ಮೋದಿ ಸೊ ಕೈಗಾರಿಕೆ ಅಂತ ಬಂದಾಗ ಸಾಕಷ್ಟು ಕೈಗಾರಿಕೆ ಈಗ ಗುಡಿ ಕೈಗಾರಿಕೆ ಆಗಿರ್ಬೋದು ಬೆತ್ತ ನೆಯ್ಯೋದು ಆಗಿರ್ಬೋದು ಈ ಥರದ್ದೆಲ್ಲ ಕೈಗಾರಿಕೆಗಳು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಇಂಪ್ರೂಮೆಂಟ್ ಮಾಡೇ ಮಾಡುತ್ತೆ ಮತ್ತು ಡಿಜಿ ನಿ ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ಇದು ಕೂಡ ಒಂದು ಇಂಪಾರ್ಟೆಂಟ್ ರೋಲೆ ಆಗಿರುತ್ತೆ ಯಾರು ಯಾರು ಈ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಪಾವತಿಯ ಕ್ಷೇತ್ರ ಕ್ಕೇ ಏನೆಂದರೆ ಇದನ್ನು ಕೂಡ ನಮ್ಮ ಮೋದಿಯೇ ಮಾಡಿರೋದು ಯಾಕೆಂದರೆ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮಾಡಬೇಕು ಅನ್ನೋದು ಅವ್ರದ್ದು ರೋಲ್ ಆಗಿತ್ತು ಈಗ ಪ್ರತಿಯೊಂದು ದುಡ್ಡು ನಾವು ಖರ್ಚು ಮಾಡೊದಾಗು ಅದಕ್ಕೆ ಟ್ರಾನ್ಸ್ಯಾಕ್ಷನ್ ಹಿಸ್ಟ್ರಿ ಇರುತ್ತೆ ಯ ನಮ್ಮ ದುಡ್ಡು ಎಲ್ಲೋಯಿತು ಏನು ಅನ್ನೋದಕ್ಕೆ ಟ್ರ್ಯಾಪ್ ಮಾಡೋಕ್ಕೆ ನಮಗೂ ಒಂದು ಒಳ್ಳೆ ಪ್ಲ್ಯಾಟ್ಫಾಮ್ ಅದು ಆಯಿತಾ ಮತ್ತು ಇದ್ರ ಥರ ಈ ಥರ ಈ ಕಪ್ಪು ಹಣಗಳು ಎಲ್ಲೂ ಕೂಡಾ ಇದಾಗೋಲ್ಲ ಈಗ ಸ್ವಲ್ಪ ದಿನದ ಮಟ್ಟಿಗೆ ಪ್ರತಿಯೊಂದೂ ಡಿಜಿಟಿಲ್ ಡಿಜಿಟಲೈಜ್ ಆಗುತ್ತೆ ಅಂತ ಅಂದಿದ್ದಾರೆ ಡೆಫ್ನೆಟ್ಲಿ ಆಗಲೇಬೇಕು ನನ್ನ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ನಾನು ಅದಕ್ಕೇ ಅಗ್ರಿ ಮಾಡ್ತೀನಿ ಡಿಜಿಟಲೈಜ್ ಆದರೇನೆ ನಮ್ಮ ಸರ್ಕ್ ನಮ್ಮ ಭಾರತ ಸರ್ಕಾರ ನೆಕ್ಸ್ಟ್ ಲೆವೆಲ್ಗೆ ಹೋಗೇ ಹೋಗುತ್ತೆ ಇದಿಷ್ಟು ನನ್ನ ಅನಿಸಿಕೆ